ನಮ್ದು ತಳಗುಂದ ನಾವು ತಲ್ಗುಂದದಲ್ಲಿ ಇದ್ದೀವಿ ಈಗ ಕೊಲಾರಿಗೆ ಹೋಗ್ಲಿಕ್ಕೆ ಇದೆ ನಮ್ಮ ನಾವು ಬಸ್ಸು ಒಂಬತ್ತು ಗಂಟೆಗೆ ಬರುತ್ತೆ ಈಗ ನಾವು ಒಂಬತ್ತು ಗಂಟೆಗೆ ಅಲ್ಲಿ ಕೊಲಾರಿಗೆ ತಲುಪಬೇಕು ಆಟೋ ಬರು ಬರ್ತೀರ ನೀವು ಅದೇ ಕೇಳೋಣ ಅಂತ ಈಗ ಸದ್ಯಕ್ಕೆ ನಾವು ಮನೆಯಲ್ಲಿ ಇದೀರಿ ಮನೆ ಹತ್ರ ಬನ್ನಿ ಆಟೋ ತೊಗೊಂಡು ಈಗ ದುಡ್ಡು ಎಷ್ಟಾಗುತ್ತೆ ಕೊಲಾರಿಗೆ ಹೋಗೋದಕ್ಕೆ ಐದ್ನೂರು ರುಪಾಯಿ ಹಿಡಿದ್ರೆ ಆಗೊಲ್ಲ ನಾವು ಡೈಲಿ ಕಸ್ಟಮರಲ್ಲ ಕಡಿಮೆ ಮಾಡ್ಕೊಳಿ ಮತ್ತು ಒಂದು ನೂರು ಇನ್ನೂರು ಮಾಡ್ಕೊಳಿ ನಾವು ಯಾವಾಗು ಬರೋದಲ್ಲ ಕ್ಯಾಬು ಬುಕ್ ಮಾಡೋದಕ್ಕೆ ಈಗ ಆಗೊಲ್ಲಾ ಮತ್ತೇ ಟ್ರೈನು ಇಲ್ಲ ಈ ಊರಲ್ಲಿ ಮತ್ತೆ ನಡ್ಕೊಂಡೆ ಹೋಗೋಕು ಆಗೋದಿಲ್ಲ ಕೊಲಾರಿಗೆ ತುಂಬ ದೂರ ಹೋಗ್ಬೇಕು ಮತ್ತೇ ಈಗ ನೀವು ಆಟೊ ಬರಬೇಕು ನಮಗೆ ಪಿಕ್ಅಪ್ ಮಾಡಬೇಕು ನಾವು ಸರಿಯಾದ ಸಮಯಕ್ಕೆ ಒಂಬತ್ತು ಗಂಟೆಗೆ ಬಸ್ಗೆ ಹೋಗ್ಬೇಕು ಆದ್ರಿಂದ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬೇಗ ಬನ್ನಿ ಮನೆ ಹತ್ರಕ್ಕೆ ಹ್ಞೂ ಮತ್ತೇ ಆಟೊದಲ್ಲಿ ಹೋಗೋಣ ಮತ್ತೆ ಆಟೊದಲ್ಲಿ ಓಗೊ ಸಮ್ಯದಲ್ಲಿ ವಿಳಾಸಾ ನಮ್ದು ಬಂದು ತಲ್ಗುಂದ ತಲ್ಗುಂದದಿಂದ ಓಗ್ಬೇಕು ನಾವು ಕೊಲಾರ್ಗೆ ಅಲ್ಲಿಂದ ಮತ್ತೇ ಊರುಗ್ ಬೇರೆ ಊರಿಗೆ ಓಗ್ಬೇಕ್ ನಾವು ಕೋಲಾರ್ಗ್ ಓದ್ಮೇಲೆ ಅಲ್ಲಿಂದ ಬಸ್ ಪಿಕ್ಅಪ್ ಮಾಡ್ಬೇಕ್ ನಾವು ಆದ್ರಿಂದ ನಿಮ್ಗೆ ಬೇಗ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಿರೋದು ಈಗ ಎಂಟ್ ಗಂಟೆ ಆಗಿದೆ ಒಂಬತ್ತ್ ಗಂಟೆಗೆಲ್ಲ ನಾವ್ ಬಸ್ ಸ್ಟ್ಯಾಂಡಲ್ಲಿರ್ಬೇಕು ಬಸ್ಸ್ ನೋಡಿದ್ರೆ ಲೇಟಾಗುತ್ತೆ ಅಂತ ನಿಮ್ಗೆ ಫೋನ್ ಮಾಡಿದ್ದಿವಿ ಬನ್ನಿ ಬೇಗ